ಅಲೋ ಡೋಕ್ಟ್ರಾ ಮಾತಾಡ್ತಿರೋದೂ ಮೇಡಮ್ ನನ್ನ ಹೆಸರು ಚೈತ್ರ ಅಂತ ನನಗೆ ತ್ರೀ ಫೋರ್ ಡೇಸಿಂದ ತುಂಬ ಹೊಟ್ಟೆ ನೋವು ಬರ್ತಿದೆ ಅದಕ್ಕೇನು ಮಾಡ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಇಲ್ಲಿ ಎಲ್ಲ ತೋರಿಸ್ದೆ ಗೊತ್ತಿರೋರ ಹತ್ತಿರ ಎಲ್ಲ ಆದರೂ ಸರಿ ಹೋಗ್ತಿಲ್ಲ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ತುಂಬ ಪೇಯ್ನ್ ಇದೆ ಮ್ಯಾಮ್ ಏನು ಮಾಡಬೇಕಂತ ಗೊತಾಗ್ತಿಲ್ಲ ಇವಾಗ ಆಗೋಲ್ಲ ಮ್ಯಾಮ್ ನಾಳೆ ಬರ್ತೀನಿ ಆದರೆ ಇವಾಗ ಈಗ ಸ್ವಲ್ಪ ಏನಾದರು ಮನೇಲ್ಲೆ ನಾವು ಮಾಡ್ಕೊಳೋಂಥವು ಏನಾದರು ಮೆಡಿಷನ್ ಇದ್ದರೆ ಹೇಳಿ ಮೇಡಮ್ ಊಂ ಹ್ಞೂ ಹೋಗ್ಬೋದು ಹೋಗ್ಬೋದು ಹತ್ರದಲ್ಲೇ ಇದೆ ಮ್ಯಾಮ್ ಮನೆ ಹತ್ರದಲ್ಲೇ ಇದೆ ನಾವು ಹಾಸನದಲ್ಲೇ ಇರೋದು ಮ್ಯಾಮ್

ಹಾಂ

ಆಂ ಹಾಂ ಹೌದಾ ಅಂದರೆ ನೀವು ಇವಾಗ ಹಾಸನದಲ್ಲೇ ಬರ್ತೀರಾ ಮೇಡಮ್ ಇವತ್ತೆನೇ ಹೌದಾ ಆಂ ಸರಿ ಮೇಡಮ್ ಇವಾಗ ಅದು ಮಾತ್ರೆ ಏನಿದೆ ಅದನ್ನು ಕಳಿಸಿರಿ ನಾನು ಮೆಡಿಕಲಿಂದ ತೊಗೊಂಬಿಟ್ಟು ತಿಂದಿರ್ತೀನಿ ಮತ್ತು ನೀವು ಅದು ಏನಾದರು ಕಮ್ಮಿ ಆಗಲಿಲ್ಲ ಅಂತ ಅಂದರೆ ನಾನು ನೀವು ಈವ್ನಿಂಗ್ ಬಂದಾಗ ಒಂದು ಎಷ್ಟು ಗಂಟೆಗೆ ಬರ್ತೀರ ಅಂತ ಕರೆಕ್ಟಾಗಿ ಹೇಳಿದ್ರೆ ನಾನು ಅಷ್ಟೊತ್ತಿಗೆ ಬರ್ತೀನಿ ಮೇಡಮ್ ಕ್ಲಿನಿಕ್ಕಿಗೆ ಸವೆನ್ ಓ ಕ್ಲಾಕಿಗೆ ಬರ್ತೀರಾ ಹ್ಞೂ ನನಗೆ ಇಲ್ಲಿ ನಮ್ಮ ಮನೆ ಪಕ್ದಲ್ಲಿ ನಿಮ್ಮ ಹತ್ತಿರ ತೋರ್ಸಿದ್ದು ಹುಷಾರಾಯ್ತು ಅಂತ ಹೇಳಿದ್ರು ಕೈ ಗುಣ ಚೆನ್ನಾಗಿದೆ ಅಂತ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ನಾವು ರೆಗ್ಯುಲರಾಗಿ ತೋರಿಸ್ತಿದ್ದಿದ್ದ ಕಡೆ ತೋರಿಸಿದ್ವಿ ಅಲ್ಲಿ ಏನೂ ಆಗಲಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಹಾಗೆ ಇದೆ ಅದಕ್ಕೆ ನಿಮಗೆ ನಿಮ್ಮ ನಂಬರ್ ತೊಗೊಂಡು ಅವ್ರು ಕೊಟ್ಟರು ಚೆನ್ನಾಗಿದೆ ನೋಡಿ ಮೇಡಮ್ ಹತ್ರ ಮಾತಾಡಿ ಇವಾಗ ಆಗಲಿಲ್ಲ ಅಂದರೆ ಅವರು ಅದೇ ಹೇಳಿದ್ರು ನೀವು ಹಾಸನದಲ್ಲಿ ಇರೋದು ಕಮ್ಮಿ ಅಂತ ಅದಕ್ಕೆ ನಿಮಗೆ ನಂಬರ್ ತೊಗೊಂಡು ಫೋನ್ ಮಾಡಿದೆ ಆಂ ಸರಿ ಮೇಡಮ್ ಆಯಿತು ತ್ಯಾಂಕ್ ಯು ಮೇಡಮ್